ನಮ್ಮ ಮನೆಯ ಸುತ್ತಮುತ್ತಲಿನ ಪ್ರದೇಶವನ್ನು ನಾವು ಹೇಗೆ ಸ್ವಚ್ಛವಾಗಿಟ್ಕೊಳ್ತೀವಿ ಹೇಗೆ ಕ್ರಮ ಕೈಗೊಳ್ತೀವಿ ಅಂತ ಅಂದರೆ ನಮ್ಮ ಮನೆಯ ಅಕ್ಕಪಕ್ಕದಲ್ಲಿ ಚರಂಡಿಗಳು ಇರುತ್ತವೆ ಇವುಗಳಲ್ಲಿ ಪ್ಲಾಸ್ಟಿಕ್ಸ್ ಮತ್ತು ಇತರೆ ವಸ್ತುಗಳನ್ನು ಬಿಸಾಡಬಾರ್ದು ಸ್ವಚ್ಛವಾಗಿಟ್ಕೋಬೇಕು ಅದರಿಂದ ಯಾವುದೇ ರೀತಿಯ ಸೊಳ್ಳೆಗಳಾಗಿರಲಿ ಇವುಗಳ ಒಂದು ತೊಂದರೆ ಇರೋದಿಲ್ಲ ಮತ್ತು ಪ್ಲಾಸ್ಟಿಕ್ಸ್ಗಳು ಏನೇ ಬಿದ್ದಿದ್ರೂ ಕೂಡ ಅವುಗಳನ್ನ ಸಂಗ್ರಹಿಸ್ಕೊಬೇಕು ಮತ್ತು ಅವುಗಳನ್ನು ಸುಡಬಾರ್ದು ಮತ್ತು ಮನೇಲಿರುವಂತಹ ಕಸ ಕಡ್ಡಿಗಳು ಏನೇ ಇರಲಿ ಇವುಗಳನ್ನ ಸಂಗ್ರಹಿಸಿಕೊಂಡು ಮರಗಿಡಗಳಿಗೆ ಹಾಕಬೇಕು ಇವುಗಳಿಂದ ಮರಗಿಡಗಳು ಕೂಡ ಫಲವತ್ತತೆನ ಹೆಚ್ಚಿಸ್ತವೆ ಪರಿಸರವನ್ನು ಕೂಡ ಸಂರಕ್ಷಿಸಿಕೊಳ್ಳತ್ತೆ ಮರಗಿಡಗಳನ್ನು ಬೆಳೆಸಿ ವಾತಾವರಣ ಕೂಡ ಚೆನ್ನಾಗಿರುತ್ತೆ ಮನೆಯ ಸುತ್ತಮುತ್ತಲಿನ ಪ್ರದೇಶಗಳು ಕೂಡ ಸ್ವಚ್ಛವಾಗಿರುತ್ತೆ ಚೆನ್ನಾಗಿರುತ್ತೆ